ಈಗ ನಾನು ಇರೋದು ಶಿವ್ಮೊಗ್ದಲ್ಲಿ ಇಲ್ಲಿ ಎಲ್ಲ ಕಡೆನೂ ಕಲಾಕೃತಿಗೆ ಬೇಕಾದ ಉಪಕರಣಗಳು ಎಲ್ಲ ಕಡೆಯೂ ಮಾರ್ತಾರೆ ಎಕ್ಸಾಂಪಲು ಗಾಂಧಿ ಬಜಾರು ಹತ್ತಿರ ನೆಹರೂ ರೋಸ್ಟ್ ಗಾಂಧಿ ಬಜಾರು ಅದು ಬಿಟ್ಟರೆ ನೆಹರು ರಸ್ತೆ ಇಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಶಿವಮೊಗ್ಗ ಸೈಡಲ್ಲಿ ಬಂದರೆ ಒಂದೆರಡು ಅಂಗಡಿ ಸಿಗುತ್ತೆ ಎಕ್ಸಾಂಪಲು ಸಪ್ನ ಬುಕ್ ಹೌಸು ಆಮೇಲೆ ಹಿಗ್ಗಿನ್ಸ್ ಬುಕ್ ಸ್ಟೋರು ಇಲ್ಲೂ ನಾನು ತೊಗೊಂತೀನಿ ಮತ್ತು ಆನ್ಲೈನಲ್ಲೂ ಸಮೇತ ಬುಕಿಂಗ್ ಮಾಡ್ತೀನಿ ಬ್ರಷ್ಷಾಗಲಿ ವೆರೈಟಿ ಪೇಂಯ್ಟ್ಗಳಾಗಲಿ ಅದನ್ನು ಅಮೆಜಾನು ಮತ್ತು ಫ್ಲಿಪ್ಕಾರ್ಟು ಮೀಶೋ ಇದರಲ್ಲೆಲ್ಲ ಕಡೆಯೂ ತೊಗೊಂತೀನಿ ಮಾ ತರ್ಸ್ಕೊಳ್ತೀನಿ ಮೇನಾಗಿ ಇದನ್ನೆಲ್ಲ ತೊಗೊಂಬೇಕಾದ್ರೆ ಅದ್ರದ್ದು ಕ್ವಾಲಿಟಿ ಮತ್ತು ಗುಣಮಟ್ಟನೂ ಪಸ್ಟು ತಿಳ್ಕೊಳ್ತೀನಿ ಆಮೇಲೆ ನಾನು ಅದನ್ನು ಖರೀದಿ ಮಾಡ್ತೀನಿ